ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸಬಹುದೆ ಓ ಖಂಡಿತವಾಗಲೂ ತಿಳಿಸ್ತೇನೆ ನನ್ನ ಬಗ್ಗೆ ಅಂ ಹೇಳೋಷ್ಟು ನಾನೇನು ತುಂಬ ದೊಡ್ಡೋಳೇನಲ್ಲ ಯಾಕೆಂದರೆ ನಾನು ಅಷ್ಟು ದೊಡ್ಡೋಳಾಗಿ ಬೆಳ್ದು ಇಲ್ಲ ಇನ್ನು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಇವಾಗಿನ್ನೂ ಡಿಗ್ರಿನ ಕಲೀತಿದ್ದೀನಿ ಹಾಗೆ ನನ್ನ ಬಗ್ಗೆ ಏನು ಹೇಳ್ಳಿ ನಾನು ನನ್ನ ಬಗ್ಗೆ ಅಷ್ಟೊಂದು ಹೇಳೋಷ್ಟು ಏನು ನಾನೇನು ದೊಡ್ಡೋಳಲ್ಲ ಹಾಗೆ ಏನು ಸಾದ್ಸೂನು ಇಲ್ಲ ಇನ್ನೂ ನನ್ನ ಬಗ್ಗೆ ಹೇಳೋದಾದ್ರೆ ನಾನು ತುಂಬ ಸಿಡುಕಿ ಆಮೇಲೆ ತುಂಬ ಅಳ್ತೀನಿ ತುಂಬ ಭಯಪಡ್ತಾಳೆ ಹುಡುಗಿ ಅಂತ ನನಗೆ ಹೇಳ್ತಾರೆ ಜನ ಹೌದು ನಿಜಾನು ಕೂಡ ನಾನು ತುಂಬ ಅಳ್ತೀನಿ ಲೈಕ್ ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳ್ತೀನಿ ಹಾಗೆಯೆ ತುಂಬ ಭಯಪಡ್ತೀನಿ ಎಲ್ಲದಕ್ಕೂ ಹಾಗೆಯೇ ನಾನು ತುಂಬ ಕೋಪ ತುಂ ಬೇಗನೆ ಕೋಪ ಬಂದುಬಿಡುತ್ತೆ ನನಗೆ ಈ ಮೂರೂ ಇದನ್ನೂ ನಾನು ಕಡಿಮೆ ಮಾಡ್ಕೋಬೇಕೂಂತ ಪ್ರಯತ್ನ ಮಾಡ್ತೀನಿ ಹಾಗೆಯೇ ನಾನು ಯಾರಾದ್ನೂ ಯಾರ್ನಾದ್ರೂ ಹಚ್ಕೊಂಡ್ರೆ ತುಂಬ ಬೇಗ ಹಚ್ಕೊಂಬಿಡ್ತೀನಿ ಅದು ನನ್ನ ಅದೂ ಒಂದು ಕೆಟ್ವಾದ ಸಂಗತಿ ನನ್ನ ನನ್ನ ಜೀವನದಲ್ಲಿ ಇಷ್ಟೇ ಮತ್ತೇನು ಹೇಳಬೇಕು ನನ್ನ ಬಗ್ಗೆ